ಹಲೋ

ಹಾಂ ಯಾರು ಮಾತಾಡ್ತಿರೋದು ಹಾಂ ಹಾಂ ಹಾಂ

ಈಗ ಸದ್ಯ ಬಸವೇಶ್ವರ ಆಸ್ಪತ್ರೆ ಚೆನ್ನಾಗಿದೆ ಅಲ್ಲಿ ಒಳ್ಳೆಯ ಡಾಕ್ಟ್ರಿದ್ದಾರೆ ರವಿಚಂದ್ರನ್ ಅಂತ ಒಬ್ಬರಿದಾರೆ ಕಣ್ಣಿನ ಡಾಕ್ಟ್ರಿದ್ದಾರೆ ಆಂ ಅದೇ ಅವರು ಏನೋ ಬೆಳಿಗ್ಗೆ ಮತ್ತು ಟೈಮ್ ಇರ್ತಾರೆ ಆಂ ಏನೋ ಸ್ಕ್ಯಾನಿಂಗು ಆ ಥರ ಏನಾದರೂ ತೆಗ್ಸಿ ಗಿಗ್ಸಿ ಏನಾದರೂ ಬರೋದಿದ್ದರೆ ಅಲ್ಲೇ ಬರ್ಕೊಡ್ತಾರೆ ನಿಮ್ಗೆ ಅಲ್ಲೇ ಸಿಗುತ್ತೆ ಸ್ಪೆಕ್ಸೆಲ್ಲ ಅಲ್ಲೇ ಸಿಗುತ್ತೆ ಅದೆಲ್ಲ ತಗೋಬೋದು ನೀವು ಬೇಕಿದ್ದರೆ ಔಷಧಿಗಳು ಅಲ್ಲೂ ತೊಗೋಬೋದು ಬೇಕಿದ್ದರೆ ಜನೌಷಧ ಅಂತ ಒಂದಿದೆ ಅಲ್ಲೂ ಕಡಿಮೆ ರೇಟಿಗೆ ಔಷಧಿ ಸಿಗುತ್ತೆ ಹಾಂ ಚೆನ್ನಾಗಿದೆ ಆಸ್ಪತ್ರೆ ಭಾಳ ಚೆನ್ನಾಗಿದೆ ಬಂದು ತೋರ್ಸಿ ಹಾಂ ಒಳ್ಳೆಯ ಡಾಕ್ಡ್ರು ನನಗೂ ಭಾಳ ಪರಿಚಯ ಅದೇ ಇನ್ನೂರು ಔಷಧಿ ಎಲ್ಲ ಎಕ್ಸ್ಟ್ರಾ ಹಾಂ ಇನ್ನೂರು ರೂಪಾಯಿ ಅವ್ರು ಕಾರ್ಡ್ ಬರ್ಕೊಡ್ತಾರೆ ಆ ಕಾರ್ಡ್ ನೀವು ಎಷ್ಟು ವರ್ಷ ಬೇಕಾದರೂ ಇಟ್ಕೋಬೋದು ಯಾವಾಗ ಬೇಕಾದ್ರೂ ಬಂದು ಪ್ರತಿ ಸಾರಿ ಬಂದಾಗಲೂ ಅದೇ ಕಾರ್ಡ್ ತಗೊಂಬರ್ರಿ ಒಂದು ಸಾರಿ ಮಾತ್ರ ಇನ್ನೂರು ರೂಪಾಯಿ ಕೊಡಬೇಕು ಪ್ರತಿ ಸಾರಿ ಬಂದಾಗ ಔಷಧಿಗಳು ಇಂಜೆಕ್ಷನ್ನು ಅದೆಲ್ಲ ಬೇರೆ ಬರೆ ಬರೀತಾರೆ ಮತ್ತು ಐ ಟೆಸ್ಟಿಂಗ್ ಎಲ್ಲ ಇದೆ ಅದೆಲ್ಲ ನೀವು ಮಾಡಿಸಿ ಏನೂ ತೊಂದರೆ ಇಲ್ಲ ಹಾಂ ಭಾನುವಾರ ಹಾಫ್ ಡೇ ಏನೋ ಮಾಡಿರೋ ಹಾಗಿದೆ ಅದು ಹಾಫ್ ಡೇ ಹಾಂ ರಜಾ ಇರುತ್ತೆ ರಜಾ ಇರುತ್ತೆ ನೀವು ವರ್ಕಿಂಗ್ ಡೇಯಲ್ಲೇ ಬನ್ರಿ ಚೆನ್ನಾಗಿರುತ್ತೆ ಹಾಂ ಹಾಂ ಸೋಮವಾರ್ದಿಂದ ಶನಿವಾರದ ತನಕ ಚೆನ್ನಾಗಿರುತ್ತೆ ಅವಾಗ ಸೋಮವಾರ ಸ್ವಲ್ಪ ರಷ್ ಇರುತ್ತೆ ಸಂತೆ ಅಲ್ವಾ ಸ್ವಲ್ಪ ರಷ್ ಇರುತ್ತೆ ಆದಷ್ಟು ನೀವು ಹೂಂ ಆಮೇಲೆ ಒಂದ್ಸಾರಿ ಫೋನ್ ಮಾಡಿ ಅಪಾಂಯ್ಟ್ಮೆಂಟ್ ಹಾಂ ತೊಗೋಬೋದು ಫೋನ್ ಮಾಡಿ ಅಪಾಂಯ್ಟ್ಮೆಂಟ್ ತಗೋಬೋದು ಬೇಕಿದ್ದರೆ ಫೋನ್ ನಂಬರು ಸಿಗುತ್ತೆ ಹಾಂ ಅಲ್ಲೋದರೆ ವಿಚಾರ್ಸ್ಕೋಬೋದು ನೀವು ಬೇಕಿದ್ದರೆ ಹಾಂ ಅದು ಅದಿನ್ನೂ ಈಸಿ ಅದಿನ್ನೂ ಈಸಿ ಗ್ಯಾರಂಟಿ ಆಗುತ್ತೆ ಹಾಂ ಎಲ್ಲ ಒಳ್ಳೆಯ ಡಾಕ್ಡ್ರುಗಳಿದ್ದಾರೆ ಹಾಂ ಹಾಂ ಚೆನ್ನಾಗಿದಾರೆ ಅವರು ಐ ಸ್ಪೆಷಲಿಸ್ಟ್ ಅವರು ಹಾಂ ಒಳ್ಳೆಯ ಡಾಕ್ಟ್ರುಗಳೇ ತೋರಿಸಿ ಪರವಾಗಿಲ್ಲ ಚೆನ್ನಾಗಾಗತ್ತೆ ಹ್ಞೂ ಆಂ ಸರಿ ಹ್ಞೂ ಆಯ್ತು ಹಾಂ ಅಡ್ರಸ್ಸು ಅದು ಡಾನ್ ಬಾಸ್ಕೋ ಸ್ಕೂಲ್ ಬರುತ್ತೆ ಹೈವೇಲಿ ಬರುತ್ತದು ಚಳ್ಳಕೆರೆ ಗೇಟು ಅದೇ ಚಳ್ಳಕೆರೆ ಗೇಟ್ ಹತ್ತಿರ ಬರುತ್ತೆ ಡಾನ್ ಬಾಸ್ಕೋ ಸ್ಕೂಲ್ ಇದೆ ಅಲ್ಲಿ ಚಳ್ಳಕೆರೆ ಗೇಟ್ ಅಂತಾರೆ ಅದಕ್ಕೆ ಹಾಂ ಅದು ಪಕ್ಕದ ಪಕ್ಕದ ಆಸ್ಪತ್ರೆ ಬಸವೇಶ್ವರ ಆಸ್ಪತ್ರೆ ಅಂತ ಮುರುಘಾಮಠದ್ದು ಮುರುಘಾಮಠದ್ದು ಗೊತ್ತಾಗುತ್ತೆ ನಿಮಗೆ ಅದು ಹ್ಞೂ ಹಾಂ ಆಯಿತು ಆಯಿತು ಬಂದು ತೋರ್ಸ್ಕೊಳ್ರಿ ಆಯಿತು ಆಯಿತು ಆಯಿತು ಒಳ್ಳೆಯದಾಗ್ಲಿ ಒಳ್ಳೆಯದಾಗ್ಲಿ ಆಯಿತು ಓಕೆ ಓಕೆ